ಗ್ರಾಮೀಣ ಪ್ರದೇಶದ ಜನರಿಗೆ ಆಟಗಳನ್ನು ಆಡುವುದರಿಂದ ಆಗುವ ಪ್ರಯೋಜನಗಳೇನೆಂದ್ರೆ ಸುಮಾರು ರೀತಿಯಲ್ಲಿ ಪ್ರಯೋಜನಗಳಿದಾವೆ ಗ್ರಾಮೀಣ ಭಾಗದಲ್ಲಿ ತುಂಬಾ ಕ್ರೀಡೆಗಳನ್ನ ಆಡ್ತಾರೆ ಆದ್ದರಿಂದ ಅವರ ಒಂದು ಆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ ಆಕ್ಟಿವಾಗಿರ್ತಾರೆ ದಿನ ಎಲ್ಲ ಮೈ ಗಟ್ಟಿ ಇರುತ್ತೆ ತುಂಬಾ ಸ್ಟ್ರಾಂಗ್ ಆಗಿ ಇರ್ತಾರೆ ಬೆಳಗ್ಗೆನೆ ಎದ್ದು ಅವ್ರ ಒಂದು ಏನು ಅಭ್ಯಾಸಗಳು ಮಾಡ್ತಾರೆ ರನ್ನಿಂಗು ವಾಕಿಂಗು ಇದರಿಂದ ಎಲ್ಲ ತುಂಬಾ ನಮಗೆ ಆಕ್ಟಿವ್ನೆಸ್ ಇರುತ್ತೆ ಮೈ ಗಟ್ಟಿ ಬರುತ್ತೆ ತುಂಬಾ ದಿನ ಎಲ್ಲ ಲವಲವ್ಕೆಯಿಂದ ಇರುತ್ತೆ ಸುಮಾರು ಕ್ರೀಡೆಗಳನ್ನ ನಾವು ಗ್ರಾಮೀಣ ಭಾಗದಲ್ಲಿ ನೋಡ್ಬೋದು ಅದ್ರಲ್ ಹೆಚ್ಚು ಹೇಳಬೇಕು ಅಂದರೆ ಕಬಡ್ಡಿ ಮತ್ತು ಕ್ರಿಕೆಟ್ ಇ ಖೋ ಖೋ ಈ ಥರದ್ದೆಲ್ಲ ತುಂಬಾ ಗ್ರಾಮೀಣ ಪ್ರದೇಶದಲ್ಲಿ ಆಡ್ತಾರೆ ಈ ಥರ ಆಡೋದ್ರಿಂದ ಎಲ್ಲಾರ್ಗೂ ಚುರ್ಕು ಬರ್ತಾರೆ ಬ್ರೈನ್ ತುಂಬ ಫಾಸ್ಟಾಗಿ ವರ್ಕ್ ಮಾಡುತ್ತೆ ಹಾಗೆ ಬೇರೆ ಬೇರೆ ವಿಷಯಗಳ್ನ ಕಲಿಬೇಕು ಅಂತ ಆಸಕ್ತಿ ಹೆಚ್ಚಾಗತ್ತೆ ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆಟ ಆಡೋದ್ರಿಂದ ತುಂಬಾ ಪ್ರಯೋಜನಗಳೇ ಇದೆ ಅನನುಕೂಲ ಯಾವುದೂ ಇಲ್ಲ ಎಲ್ಲ ಅನುಕೂಲಗಳೇ ಹೆಚ್ಚಾಗಿದೆ ಮಾರ್ನಿಂಗ್ ಅವರು